ಎಲ್ ಪಿ ಜಿ ಬಳಸುವಾಗ ಅಂದರೆ ಗ್ಯಾಸ್ ಸಿಲಿಂಡ್ರ್ ಬಳಸುವಾಗ ಒಳ್ಳೆಯ ಕ್ವಾಲಿಟಿಯಾದಂಥ ಪೈಪುಗಳನ್ನ ತಗೊಬೇಕು ಒಂದು ರೆಗ್ಯುಲೇಟರನ್ನು ಸಹ ಒಂದು ಒಳ್ಳೆಯ ಕಂಪನಿಯಿಂದಾನೂ ತಗೊಬೇಕು ಮತ್ತು ಈಗ ಒಂದು ಆಟೋಮ್ಯಾಟಿಕ್ಕು ಒಂದು ರೆಗ್ಯುಲೇಟರ್ ಅಂತ ಬಂದಿದೆ ಅದನ್ನು ಬಳಸುವುದರಿಂದ ಬಹಳ ಉಪಯುಕ್ತವಾಗಿದೆ ಯಾಕೆಂದರೆ ಆಟೋಮ್ಯಾಟಿಕ್ ಅಂದ್ರೆ ಎಲ್ಲಿಯಾದ್ರೂ ನಾವು ಮನೆಯಲ್ಲಿ ಅಡುಗೆ ಮಾಡುವಾಗ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಏನಾದ್ರೂ ಇಟ್ಟು ಗ್ಯಾಸಿನ ಒಲೆ ಇಟ್ಟು ಹೊರಗಡೆ ಹೋದಾಗ ಅದು ಆಪ್ ಆಗ್ಬಿಟ್ಟಿರ್ತದೆ ಅದು ಅದು ಆಪ್ ಆದಾಗ ಗ್ಯಾಸ್ ಸಿಲಿ ಗ್ಯಾಸು ಹೊರ್ಗಡೆ ಹೋಗ್ತಾ ಇರ್ತದೆ ಅದಕ್ಕಾಗೇ ಒಂದು ಆಟೋಮ್ಯಾಟಿಕ್ಕಾಗಿ ಇದು ರೆಗ್ಯುಲೇಟರ್ ತಾಂಬದ್ರಿಂದ ಆ ಒಲೆ ಆನ್ ಇದ್ರೂ ಕೂಡ ಗ್ಯಾಸು ಹೊರಗಡೆ ಬಿಡಲಾರ್ದಂಥ ಒಂದು ರೆಗ್ಯುಲೇಟರ್ ಈಗ ಬಂದಿದ್ದಾವೆ ಮತ್ತು ಆಮೇಲೆ ಅತಿ ಹೆಚ್ಚು ಸಿಲಿಂಡ್ರೂ ಆನ್ ಮಾಡಿದ ಮೇಲೆ ಒಲೆ ಹಚ್ಚಿದ ಮೇಲೆ ನಾವು ಯಾವುದೇ ರೀತಿಯ ಗಮನ ಕೊಡದೆ ಅಡುಗೆ ಆಗುವ ತನಕ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಬಳಸ ಅಲ್ಲೇ ಇರಬೇಕು ಸರಿಯಾದ ರೀತೀಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಸ್ವಚ್ಛವಾಗಿಡಬೇಕು ಆಮೇಲೆ ಯಾವುದೇ ರೀತಿಯ ಇಲಿ ಹೆಗ್ಗಣ ಇನ್ನೂ ಮುಂತಾದ ಯಾವುದೇ ಸಣ್ಣ ಹುಡುಗರು ಓಡಾಡ್ಲಾರ್ದಂಗೆನೆ ಅದನ್ನು ಜೋಪಾನವಾಗಿ ಒಂದು ಒಳ್ಳೆಯ ಜಾಗದಲ್ಲಿ ಇಟ್ಟುಕಾಪಾಡಿಕೊಳ್ಬೇಕು ಅದನ್ನ ಇಲಿ ಹೆಗ್ಗಣ ಕಡಿಲಾರ್ದಂಗೆ ನೋಡಿಕೊಳ್ಳೋದು ಉತ್ತಮ ಹುಡುಗುರ ಕೈಯಲ್ಲಿ ಆ ಸಿಲಿಂಡ್ರ್ ಆನ್ ಮಾಡೋದು ಬಿಡೋದು ದಯಮಾಡಿ ಅದನ್ನು ಬಿಡಬೇಡ ಮರೆಯಬಾರದು ಅವರ ಕೈಯಲ್ಲಿ ಸಿಗಲಾರ್ದಂಗೆ ದೂರವಿಡಬೇಕು ಆಮೇಲೆ ಅಡುಗೆ ಮಾಡುವಾಗ ಹುಡುಗರನ್ನು ಸಮೀಪ ಹತ್ರ ಅಥವಾ ಕರೆದುಕೊಳ್ಳಬಾರದು ಅಡುಗೆ ಇಟ್ಟು ಹೊರಗಡೆ ಮಾತಾಡಕ್ಕೆ ಹೋಗೋದು ನಾವು ಹೊರ್ಗಡೆ ನೀರು ತರಕ್ಕೆ ಹೋಗೋದು ಇಲ್ಲೇ ಏನೋ ತರಕ್ಕೆ ಹೋಗೋದು ಆ ರೀತಿ ಸಹ ಮಾಡಬಾರದು ಸಿಲಿಂಡ್ರೂ ಹಚ್ಚುವಾಗ ನೀವು ಎಲ್ಲ ಆಗಿದ ಮೇಲೆ ಅಡುಗೆ ಆದ ಮೇಲೆ ರೆಗ್ಯುಲೇಟರನ್ನ ತೆಗ್ದಾದ್ರೂ ಇಡ್ಬೌದು ಇಲ್ಲ ಮೇಲೆ ಒಂದು ಸು ಇದು ಇರುತ್ತೆ ಆನ್ ಆಫ್ ಇರುತ್ತೆ ಅದನ್ನು ಆಫ್ ಮಾಡಿಯಾದ್ರೂ ಹೋಗ್ಬೌದು ಮತ್ತು ಇತರರಿಗೆ ಹಚ್ಲಾರ್ದಕ್ಕೆ ಬರ್ಲಾರ್ದಂತವ್ರಿಗೆ ಕೂಡಾನೆ ನೀವು ಸಿಲಿಂಡ್ರ್ ಹಚ್ ಅಂತಾನೆ ಹೇಳ್ಬಾರ್ದು ಸಹ ಯಾಕಂದರೆ ಅವರಿಗೆ ಸರಿಯಾಗಿ ಗೊತ್ತಿರಕ್ಕಿಲ್ಲ ಒಂದೊಂದಪ ಎಲ್ಲಿಯೋ ಏನೋ ಆಗಿರ್ತದೆ ಒಂದು ಸ್ಮೆಲ್ ಕೂಡಾನೆ ಅವ್ರಿಗೆ ಗೊತ್ತಾಗೋಲ್ಲ ಅದರ್ದು ವಾಸನೆ ಬಂದ ನಂತರ ಸಿಲಿಂಡ್ರ್ ಎಲ್ಲೋ ಲೀಕೇಜ್ ಆಗಿದೆ ಅಂತ ಹೇಳಿ ಅವರಿಗೆ ಗೊತ್ತಾಗೋಲ್ಲ ಅವರಿಗೆ ಗೊತ್ತಾಗೋಲ್ಲ ಅದು ಸಿಲಿಂಡ್ರು ಲೀಕ್ ಆಗುವ ಸಮಯದಲ್ಲಿ ಅದನ್ನು ರೆಗ್ಯುಲೇಟರ್ ತೆಗ್ದು ಇದ್ದಂಗೆ ಅದ್ರ ಕ್ಯಾಪನ್ನು ಮುಚ್ಚಿ ಬಿಡಬೇಕು ಇಲ್ಲ ನಾವು ಅದನ್ನು ಅಂದರೆ ಅದನ್ನು ಹಂಗೇ ಇಡಬಾರದು ಹೊಸ ವಯರ್ ತಂದು ಅದನ್ನು ಕ್ಲೀನಾಗಿ ಪ್ಯಾಚು ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಅದಕ್ಕೆ ಗಮ್ ಗಮ್ ಹಚ್ಚಿ ಅದಕ್ಕೆ ಇಟ್ಟು ರೆಗ್ಯುಲೇಟರನ್ನ ಹಾಕಿ ನೀಟಾಗಿ ಒಳ್ಳೆಯ ಹೊಸ ಆಮೇಲೆ ಮೂರು ತಿಂಗ್ಳಗೆ ಒಂದು ಸಾರಿ ಇಲ್ಲ ನಾಲ್ಕು ತಿಂಗ್ಳಗೆ ಒಂದು ಸರಿ ಪೈಪ್ಗಳನ್ನು ಚೇಂಜ್ ಮಾಡ್ತಾ ಇರಬೇಕು ಆಮೇಲೆ ಇಲಿ ಹೆಗ್ಗಣಗಳ್ ಕಡ್ದಾವೊ ಇಲ್ಲ ಅಂತೇಳಿನೂ ಜೋಪಾನ ಮಾಡಬೇಕು ಕಡ್ದಾವೊ ಇಲ್ಲ ಅಂತೇಳಿ ನಾವು ಅದನ್ನು ಗಮನ ಕೊಡಬೇಕು ಇವೆಲ್ಲದನ್ನ ನೊಡೋದರಿಂದ ನಮಗೆ ಯಾವುದೇ ರೀತಿಯ ಅಪಾಯ ಆಗೋದಿಲ್ಲ ನಾವು ಬೇಕು ಬೇಕಿಲ್ದ ನಾವು ಕಟ್ಟಿಗೆ ಒಲೆ ಅದು ನಿಮಗೆ ನೀವು ಹೆಂಗಾನ ಹಚ್ ಹೋಗ್ರಿ ಅದು ಕಟ್ಟಿಗೆ ಇರೋ ತನ್ಕನೂ ಉರಿತೈತಿ ಅಲ್ಲೇ ಇರುತ್ತೆ ಇದು ಆ ರೀತಿ ಅಲ್ಲ ಮನೆಯೆಲ್ಲ ಅಡರ್ಕೊಂಡು ಮನೆ ಸುಟ್ಟು ಭಸ್ಮವಾಗಿಬಿಡ್ತದೆ ಮನುಷ್ಯರೂ ನಾಶವಾಗ್ತಾರೆ ಅದಕ್ಕಾಗಿ ಈ ಸಿಲಿಂಡ್ರ್ ಅಂಬೋದು ಭಾರಿ ಡೇಂಜರ್ ಆದ ಕಾರಣ ದಯಮಾಡಿ ಸಿಲಿಂಡ್ರು ನೀವು ಅಡುಗೆ ಮಾ ಸಿಲಿಂಡ್ರಿನಿಂದ ಅಡುಗೆ ಮಾಡುವಾಗ ನೀವು ಅದರ ಜವಾಬ್ದಾರಿಯಿಂದ ತಗೊಂಡು ಅಡುಗೆ ಮುಗಿಸ್ಕೊಂಡು ಲಾಸ್ಟಿಗೆ ರೆಗ್ಯುಲೇಟರನ್ನ ಆಫ್ ಮಾಡಿ ಹೋಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ